ಎರಡು ಲಕ್ಷದ ಐವತ್ತೆಂಟು ಸಾವಿರದ ನೂರ ಎಪ್ಪತ್ಮೂರು ನಾಲ್ಕು ಲಕ್ಷದ ಇಪ್ಪತ್ತೈದು ಸಾವಿರದ ಮುನ್ನೂರ ಅರುವತ್ಮೂರು ಒಂದು ಲಕ್ಷದ ಮೂವತ್ತು ಸಾವಿರದ ನೂರ ಎಂಬತ್ತು ಒಂಬತ್ತು ಲಕ್ಷದ ಅರುವತ್ತೈದು ಸಾವಿರದ ನಾನೂರ ಅರುವತ್ತೆಂಟು ನಾಲ್ಕು ಲಕ್ಷದ ಮೂವತ್ತು ಸಾವಿರದ ನೂರ ಐವತ್ತು